ಹೆಚ್ಚು ಮೊಬೈಲ್ ಮತ್ತೆ ಟಿವಿ ಇವುಗಳನ್ನು ಮಕ್ಕಳು ಅಂದರೆ ಶಾಲೆಗೆ ಹೋಗಿ ಬರೋದು ಇರ್ಬೋದು ಅಥವಾ ಕಾಲೇಜ್ ಹೋಗಿ ಬರೋದು ಇರ್ಬೋದು ಬಂದ ಮೇಲೆ ಮೊಬೈಲ್ ಹಿಡ್ಕೊಂಡು ಕೂರ್ತಾರೆ ಕೆಲವು ಮಕ್ಕಳು ಟಿವಿಯ ಮುಂದೆ ಕೂರ್ತಾರೆ ಲೋಕ ಬಿದ್ದು ಹೋದರು ಜ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಅಂದರೆ ಅಷ್ಟು ಇಂಟ್ರೆಸ್ಟಲ್ಲಿ ನೋಡ್ತಾಯಿರ್ತಾರೆ ಮೊಬೈಲ್ ಇರ್ಬೋದು ಟಿವಿಯನ್ನು ಇರ್ಬೋದು ಹೆಚ್ಚದಾಗಿ ಈಗ ಮೊಬೈಲ್ ಮೊಬೈಲಲ್ಲಿ ಈ ಮೊ ಸ್ಟಡೀಸ್ಗಿಂತ ಮೊಬೈಲ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಮಕ್ಕಳು ಇವುಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಪೇರೆಂಟ್ಸಿಂದ ಮಾತ್ರ ಸಾಧ್ಯ ಮೊಬೈಲನ್ನು ಮಕ್ಕಳಿಗೆ ಕೊಡದೇ ಇರುವುದ್ರಿಂದ ಮಕ್ಕಳು ಹೊರಗೋಗಿ ಆಡ್ಬೋದು ಅದು ಮೊದಲನೆಯದ್ದು ಯಾಕೆಂದರೆ ಈಗ ಕೊರೋನ ಟೈಮಲ್ಲಿ ತಂದೆ ತಾಯಿಗಳೇ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟಿರುವುದು ಯಾಕೆಂದರೆ ಅದು ಓದಿಗೆ ಇಂಪಾರ್ಟೆಂಟ್ ಇರಲಿ ಅಂತ ಓದಿಗೆ ಸಹಾಯವ ಆಗಲಿ ಅಂತ ಆದರೆ ಈಗ ಎಲ್ಲ ಸರಿ ಆಗಿದೆ ಆದರೆ ಮೊಬೈಲ್ ಮಕ್ಕಳು ಮೊಬೈಲ್ಗೆ ತುಂಬ ಎಡಿಕ್ಟಾಗಿ ಹೋಗಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಮೊಬೈಲ್ ಕೊಡಲಿಲ್ಲ ಆದರೆ ಮಕ್ಕಳು ಕೆಲವರು ಸುಸೈಡ್ ಮಾಡ್ಕೊಳೋದು ಇರ್ಬೋದು ಅಥವಾ ಏನಾದರೂ ತಮ್ಮ ಜೀವಕ್ಕೆ ಹಾನಿ ಮಾಡ್ಕೊಳೋದು ಇರ್ಬೋದು ಅಥವಾ ಮನೆಯಲ್ಲಿ ಜಗಳ ಆಡೋದು ಇರ್ಬೋದು ಇಂಥದ್ದೆಲ್ಲ ಜಾಸ್ತಿ ನಡಿತಾಯಿದೆ ನಾವೆಲ್ಲರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೇವೆ ಮಕ್ಕಳಿಗೆ ಮೊಬೈಲ್ ಕಡಿಮೆ ಮಾಡಬೇಕು ಎಷ್ಟು ಯೂಸುಂಟು ಅಷ್ಟಕ್ಕೆ ಕೊಡಬೇಕು ಅಥವಾ ಪೇರೆಂಟ್ಸ್ಸಿದ್ದು ಕೆಲವು ಮಕ್ಕಳು ಎಷ್ಟು ಇರ್ತಾರೆ ಅಂದರೆ ಪೇರೆಂಟ್ಸ್ಸಿದ್ದು ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಎಷ್ಟು ಬೇಕು ಅಷ್ಟೇ ಸ್ಟಡೀಸ್ಗೆ ಮಾತ್ರ ಇಂಥದ್ದೆಲ್ಲ ಪೇರೆಂಟ್ಸ್ ಮಕ್ಕಳಿಗೆ ಕಲಿಸಬೇಕು ಮತ್ತೆ ಟಿವಿ ಕೂಡ ಹಾಗೆ ಎಷ್ಟು ಬೇಕೋ ಅಷ್ಟೇ ಅದು ಮಕ್ ಅದರ ಎಲಿಲಿ ಎಲ್ ಇ ಡಿ ಲೈಟ್ಸ್ ಆಗಿರ್ಬೋದು ಮೊಬೈಲಿದ್ದು ಸ್ಕ್ರೀನ್ ಟೈಮ್ಸ್ ಆಗಿರ್ಬೋದು ಎಲ್ಲ ಮಕ್ಕಳಿಗೆ ತುಂಬ ಹಾನಿ ಆಗ್ತದೆ ಅದೆಲ್ಲ ಮಕ್ಕಳಿಗೆ ಗೊತ್ತಿರುವುದಿಲ್ಲ ನೋಡಲಿಕ್ಕೆ ಒಳ್ಳೆ ಉಂಟು ಒಳ್ಳೆ ಸಾಂಗ್ ಬರ್ತದೆ ಒಳ್ಳೆ ವಿಡಿಯೋ ಬರ್ತದೆ ಅಥವಾ ಏನೋ ಮನರಂಜನೆ ಅಥವಾ ಎಂಟರ್ಟೈನ್ಮೆಂಟ್ ಆಗ್ತದೆ ಇಂಥದ್ದೆಲ್ಲ ಇಂಟ್ರೆಸ್ಟಿಂದ ಮಕ್ಕಳ ಮೊಬೈಲ್ನ ಕಡೆಗೆ ಹೆಚ್ಚು ವಾಲ್ತಿದ್ದಾರೆ ಇವುಗಳನೆಲ್ಲ ಹೇಗೆ ಕಡಿಮೆ ಮಾಡ್ಬೋದು ಮಕ್ಕಳನ್ನು ಹೊರಗೆ ಆಟವಾಡಲಿಕ್ಕೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ಬೋದು ಅಂದರೆ ಮೊದಲನೆಯದಾಗಿ ಮೊಬೈಲ್ ಮಕ್ಕಳಿಗೆ ಕೈಗೆ ಕೊಡ್ಬಾರ್ದು ಮೊಬೈಲ್ ಅಂದರೆ ಪೇರೆಂಟ್ಸ್ ಅದೇ ಮಕ್ಕಳ ತಂದೆ ತಾಯಿಗಳು ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕು ಅಂದರೆ ಮೊಬೈಲ್ ಇಷ್ಟು ಹೊತ್ತಿಂದ ಇಷ್ಟು ಹೊತ್ತಿಗೆ ಮಾತ್ರ ಅಥವಾ ಮೊಬೈಲೇ ಕೊಡಬಾರ್ದು ಮಕ್ಕಳಿಗೆ ಅಗತ್ಯ ಇಲ್ಲ ಮೊಬೈಲ್ ಯಾವುದಕ್ಕೂ ಮೊಬೈಲ್ ಕೊಡುವುದನ್ನು ನಿಲ್ಲಿಸಬೇಕು ಮತ್ತು ಹೇಳುವುದಾದ್ರೆ ಟಿವಿ ಸ್ವಲ್ಪ ಕಡಿಮೆ ಮಾಡಬೇಕು ಕೆಲವು ಮನೆಗಳಲ್ಲಿ ಟಿವಿಗೆ ರಿಚಾರ್ಜ್ ಮಾಡುವುದಿಲ್ಲ ಯಾಕೆಂದ್ರೆ ಮಕ್ಕಳಿಗೆ ಎಕ್ಸಾಮ್ ಇರ್ತದೆ ಮಕ್ಕಳು ಓದಲಿ ಅಂಥೇಳಿ ಈ ಥರದ್ದೆಲ್ಲ ರೂಲ್ಸ್ ಮನೆಯಲ್ಲಿ ಸ್ವಲ್ಪ ತರಬೇಕು ಇದರಿಂದ ಮಕ್ಕಲೇ ಏನೆಂದರೆ ಸ್ವಲ್ಪ ಹೊರಗೆ ಹೋಗಿ ಆಟ ಆಡೋದು ಇರ್ಬೋದು ಹೊರಗೆ ಸ್ವಲ್ಪ ವಾತಾವರಣವನ್ನು ಗ್ರಹಿಸುವುದು ಇರ್ಬೋದು ಚೂರು ಹೊರಗೋದ್ರೆ ಮತ್ತು ಮಕ್ ಕೆಲವು ಮಕ್ಕಳೊಟ್ಟಿಗೆ ಸೇರಿ ಆಡಲಿಕ್ಕೆ ಆಗ್ತದೆ ಈ ಥರ ಮಾಡ್ಬೋದು ಇರ್ಬೋದು ಅಥವಾ ಮಕ್ಕಳು ಪೇರೆಂಟ್ಸ್ ಯಾವ ರೀತಿ ಸಹಾಯಕ ಆಗಿರ್ಬೇಕಂದ್ರೆ ಮಕ್ಕಳೊಟ್ಟಿಗೆ ಹೋಗಿ ಒಂದು ಎರಡು ದಿನ ಅಥವಾ ಮೂರು ದಿನ ಆಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಗೇಮ್ಸ್ ಇರ್ಬೋದು ಅಥವಾ ಮಕ್ಕಳನ್ನು ಆಡಿಸುವಂಥದ್ದು ಇರ್ಬೋದು ಇದು ಪೇರೆಂಟ್ಸು ಮಾಡಬೇಕು ಪೇರೆಂಟ್ಸಿಂದ ಮಾತ್ರ ಮೊ ಈ ಮಕ್ಕಳನ್ನು ಸರಿ ಮಾಡ್ಲಿಕ್ಕೆ ಆಗುವುದು ಫಸ್ಟೊಂದು ಒಮ್ಮೆ ಈಗ ಮಕ್ಕಳಿಗೆ ಮೊಬೈಲ್ ಕೊಡುವುದಿಲ್ಲ ಟಿವಿ ನೋಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಪೇರೆಂಟ್ಸ್ ಅವರ ಮುಂದೆ ನೋಡ್ತಾಯಿದ್ದರೆ ಅದು ತಪ್ಪಾಗ್ತದೆ ಮಕ್ಕಳು ಮಕ್ಕಳು ಹೊರಗಡೆ ಆಡುವಾಗ ಪೇರೆಂಟ್ಸ್ ಕೂತ್ಕೊಂಡು ನೋಡೋದಿರ್ಬೋದು ಅಥವಾ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದಿರ್ಬೋದು ಹುರಿದುಂಬಿಸೋದಿರ್ಬೋದು ಹಾಗೆಲ್ಲ ಆಡೋದು ಹೀಗೆ ಇರ್ಬೋ ಅಂತ ಹೇಳೋದು ಅಥವಾ ರೂಲ್ಸ್ ಎಲ್ಲ ಹೇಳುವುದು ಗೇಮ್ಸಿದ್ದು ಅಥವಾ ಆಡಲಿಕ್ಕೆ ತುಂಬ ಪ್ರೋತ್ಸಾಹ ಮಾಡುವುದು ಖುಷಿಪಡುವುದು ಮಕ್ಕಳು ಆಡುವಾಗ ಇಂಥದ್ದೆಲ್ಲ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ಬೋದು